ಹಲೋ ಹಾಂ ಸರ್ ನಾನು ಒಂದು ಆನ್ಲೈನಲ್ಲಿ ಮೊಬೈಲ್ ಆರ್ಡರ್ ಮಾಡಿದ್ದೆ ಅದು ಮೂರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಆರ್ಡರ್ ಮಾಡಿದೆ ನನಗ ಆರ್ಡರ್ ಬಂದಿದೆ ಪಂದ್ರ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ಮೂರು ಆರ್ಡರು ಎಷ್ಟು ಲೇಟ್ ಮಾಡಿ ಕಳ್ಸೀರಿ ನನ್ನ ಬಳಿ ಇದ್ದಂಥ ದುಡ್ಡನ್ನು ಖರ್ಚು ಮಾಡಿಕೊಂಡೆ ಮತ್ತು ನಿಮ್ಮ ಆರ್ಡರ್ ಬಂದದ ನಾ ಅದಕ್ಕೆ ಹಿಂದಕ್ಕೆ ಕಳ್ಸ ಬಾಡದಂದು ನಾನು ಇನ್ನೊಬ್ರ ಬಳಿ ಲೋನ್ ತೊಗೊಂಡೆ ತೊಗೊಂಡು ನಿಮ್ಮ ಆರ್ಡರ್ನ ತೊಗೊಂಡೆ ಮತ್ತು ನಿಮ್ಮ ಆರ್ಡರ್ ತೊಗೊಂಡ ಮ್ಯಾಲೆ ನಾ ನೋಡ್ತೆ ಪ್ಯಾಕೆಟ್ ಬಿ ಡ್ಯಾಮೇಜದ ಮತ್ತು ಮೊಬೈಲ್ ಬಿ ಡ್ಯಾಮೇಜದ ಆಯಿತು ಸರಿ ಎಲ್ಲರ ಡ್ಯಾಮೇಜ್ ಆಗಿರ್ಬೋದೇನೋ ಅಂತ ಬಿಚ್ಚಿ ನೋಡಿ ಯೂಸ್ ಮಾಡಿ ನೋಡ್ತೀನಿ ಕ್ಯಾಮ್ರ ಕ್ವಾಲಿಟಿ ಬಿ ಸರಿಯಾಗಿಲ್ಲ ಮತ್ತು ಗಾನ ಹಚ್ಚಿ ನೋಡ್ತೆ ಗಾನ ಬಿ ಸೌಂಡ್ ಕರೆಕ್ಟ್ ಹೊಂಟಿಲ್ಲ ಎಂಥ ಬ್ಯಾಡ್ ಕ್ವಾಲಿಟಿ ಹಿಂಗೆ ಕಳ್ಸಿದೀರಿ ಈಗ ಇದು ತೊಗೊಂಡು ನನಗೆ ವೇಸ್ಟಾಯಿತು ನನಗೆ ರಿಪ್ಲೇಸ್ಮೆಂಟ್ ಏನರ ಸಿಗ್ತದ ಅಥವಾ ಇಲ್ಲ ನನಗೆ ಇದು ಆರ್ಡರ್ ಕ್ಯಾನ್ಸಲ್ ಮಾಡಬೇಕಾಗ್ಯದ ಭಾಳ ಹೊಲ್ಸು ಸರ್ವಿಸ್ ಕೊಟ್ಟಿರಿ ಭಾಳ್ ಬೇಕಾರದ್ ಮೊಬೈಲ್ ಕಳ್ಸೀರಿ ನನಗಿಷ್ಟ ಇಲ್ಲದ ಮೊಬೈಲ್ ಇಂಥ ಸರ್ವಿಸ್ಗಳ್ ಕೊಟ್ಟು ಎಲ್ಲಾರಿಗೂ ಹೈರಾಣಿ ಮಾಡ್ಬಾಡಿ

ಯಾತಕ್ಕೆ ಬೇಕು ಇಂಥ ಸರ್ವಿಸ್ಸು ಏಳ್ರಿ ಸರ್ವಿಸ್ಸು ಬಂದ್ ಮಾಡ್ಯಾರ ನಿಮ್ಮ ಬ್ಯಾಡೇ ಬ್ಯಾಡ ನಿಮ್ಮ ಮೊಬೈಲ್ ಗಿಬೈಲ್ ತೆಗೀರಾಚೆ